ಹಲೋ ಇದು ಯೂಬರ್ ಕಸ್ಟಮರ್ ಕೇರ್ ಅಲ್ಲಾ ಹಾಂ ಈಗ ನಾನು ಒಂದು ಅರ್ಧ ಘಂಟೆ ಮೊದಲು ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಅದು ಒಂದು ವಿಳಾಸ ಕೊಟ್ಟಿದ್ದೀನಿ ನಾನು ಅದು ನಿಮ್ಮ ಆ್ಯಪ್ ಡಿಸ್ ನೋಡ್ತಾಯಿದ್ದೆ ನಿಮ್ಮ ಕ್ಯಾಬ್ ಡ್ರೈವರ ಅವ್ರು ಬರ್ತಾ ಬರ್ತಾಯಿದ್ದ ಆಲ್ಮೋಸ್ಟ್ ನಮ್ಮ ನನ್ನ ವಿಳಾಸಕ್ಕೆ ಬರ್ತಾಯಿದ್ದ ಮಧ್ಯೆ ಎಲ್ಲೋ ಚೇಂಜ್ ಆಗಿ ಬೇರೆ ಕಡೆ ಎಲ್ಲೋ ಹೋಗ್ತ ಇದ್ದದ್ದು ಕಾಣಿಸ್ಕೊಳ್ತು ಅವ್ನು ಯಾಕೆ ಆ ಕಡೆ ಹೋದ ಏನೂ ಗೊತ್ತಾಗಿಲ್ಲ ನನಗೆ ನಾನು ನಿಗದಿತ ಪಡಿತ ಟೈಮಿಗೆ ಅವನು ನನ್ನ ವಿಳಾಸಕ್ಕೆ ಬಂದಿಲ್ಲ ಅದು ನಾನು ಅಷ್ಟರೊಳಗೆ ನಾನು ಇನ್ನೊಂದು ಕ್ಯಾಬ್ ಬುಕ್ ಮಾಡಿ ಬಿಟ್ಟಿದ್ದಿದ್ದು ಮಾಡದೆ ಇವನು ಅಷ್ಟು ಸಮಯದಲ್ಲಿ ಇಲ್ಲಿ ಬಂದು ಮುಟ್ಬೋದು ಅಂತ ಅಂದ್ಕೊಂಡೆ ಬಟ್ ಅವನು ಆ ಹೋಗಿರೋ ರೂಟ್ ನೋಡಿದರೆ ಅವ್ರು ಅಲ್ಲಿಂದ ಬರೋಕೆ ಸ್ವಲ್ಪ ತಡವಾಗಬಹುದು ಅಂತ ಅಂದು ನಾನೆ ಒಂದು ಗೆಸ್ ಮಾಡಿ ನಾನು ಇನ್ನೊಂದು ಕ್ಯಾಬ್ ಬುಕ್ ಮಾಡಿದೆ ಆ ಕ್ಯಾಬ್ ನಿಮ್ಮ ಕ್ಯಾಬವನು ಬರೋದರೊಳಗೆ ಇಲ್ಲಿ ಇನ್ನೊಂದು ಕ್ಯಾಬ್ ಬಂದು ಬಿಟ್ಟಿತ್ತು ನಾನು ಅದಕ್ಕೆ ಈ ಕ್ಯಾಬಲ್ಲಿ ಬಂದು ನನ್ನ ನನ್ನ ವಿಳಾಸಕ್ಕೆ ಬಂದು ತಲುಪಾಗ್ಬಿಟ್ಟಿದೆ ಈಗ ಈಗ ಆದರೂ ನಿಮ್ಮ ಚಾಲಕದ್ದು ರೂಟ್ ನೋಡ್ತಾಯಿದ್ದೆ ಅವ್ರೂ ಇನ್ನೂ ನನ್ನ ಕೊಟ್ಟಿರೋ ವಿಳಾಸಕ್ಕೆ ಇನ್ನೂ ಬಂದು ತಲುಪಿಲ್ಲ ಅವರು ಅದಕ್ಕೆ ಅವ್ರಿಗೆ ಫೋನ್ ಮಾಡೋಕೆ ಭಾಳ ಟ್ರೈ ಮಾಡ್ತಾಯಿದ್ದೆ ಬಟ್ ಅವರು ಫೋನು ರಿಸೀವ್ ಮಾಡ್ತಾಯಿಲ್ಲ ನೀವು ಆದಷ್ಟು ಬೇಗ ನೀವು ಈ ನಂಬರಿಂದ ಬಂದಿರೋ ಆ ಕರೇನ ಬುಕ್ ಮಾಡಿರೋದನ್ನು ರದ್ದು ಪಡಿಸಿ ನಿಮ್ಮ ಚಾಲಕನಿಗೆ ಬೇರೆ ಯಾವ್ದಾದ್ರು ಬಂದಿರೋ ಆರ್ಡರ್ ಆರ್ಡರಿಗೆ ಅಥವಾ ಅವರು ಬಂದಿರೋದು ಹೊಸ ಇದಕ್ಕೆ ಅವರು ಹೋಗ್ಬಹುದು ಅಂಥೇಳಿ ತಿಳಿಸ್ಬಿಡಿ ಏಕೆಂದ್ರೆ ನಾನು ನನ್ನ ವಿಳಾಸಕ್ಕೆ ಬಂದು ಮುಟ್ಟಾಗಿದೆ ಇನ್ನು ನನಗೆ ನಿಮ್ಮ ಕ್ಯಾಬಿನ ಅವಶ್ಯಕತೆ ಇಲ್ಲ ಅದಕ್ಕೆ ಆದಷ್ಟು ನೀವು ಟ್ರೈ ನಾನು ಟ್ರೈ ಮಾಡೋದು ಮಾಡಾಗಿದೆ ಬಟ್ ಅವ್ರು ಸಿಗ್ತಾಯಿಲ್ಲ ನೀವು ನಿಮ್ಮ ಆ್ಯಪ್ ಮೂಲಕ ಅಥವಾ ನಿಮ್ಮ ಬೇರೆ ಯಾವದಾದ್ರೂ ದೂರವಾಣಿ ಇದ್ದರೆ ಅದನ್ನು ಮಾಡಿ ಅದನ್ನು ರದ್ದು ಪಡಿಸಿಬಿಡಿ ಮುಂದೆ ಯಾವಗಾದರೂ ನಿಮ್ಮ ಕ್ಯಾಬನ್ನು ಬುಕ್ ಮಾಡ್ತೀನಿ ಹಾಗಾದರೆ ನೀವು ಈ ಥರ ನಿಮ್ಮ ಚಾಲಕರಿಗೆ ಆಗಲಿ ನಿಮ್ಮ ಬೇರೆ ಸ್ ಕೆಲಸದವರಿಗೆ ಈ ಥರ ಮಾಡೋದು ತಪ್ಪು ಅಂತ ಒಂದು ಸ್ವಲ್ಪ ತಿಳಿಸ್ಬೇಕು ಯಾಕಂಥೇಳಿದ್ರೆ ಈಗ ನಾವು ಒಂದೇನೋ ಅರ್ಜೆಂಟಲ್ಲಿ ಬುಕ್ ಮಾಡಿರ್ತೀವಿ ನೀವು ಬಂದು ಮುಟ್ಟೋದೇ ಇಲ್ಲ ಬಟ್ ಮತ್ತೆ ನಮಗೆ ಕ್ಯಾನ್ಸಲ್ ಮಾಡೋಕ್ಕೂ ಅಷ್ಟರೊಳಗೆ ನೀವು ಬಂದಿದ್ದಾಗ ನೀವು ನಮಗೆ ಫೋನ್ ಮಾಡೋದು ಅದು ನೀವು ಯಾಕ್ರಿ ನಮಗೆ ಬುಕ್ ಮಾಡಿರಿ ಅಂತ ಹೇಳಿರೋದು ಅವೆಲ್ಲ ತೊಂದರೆ ಉಂಟಾಗ್ತದೆ ಅದಕ್ಕೆ ಆದಷ್ಟು ಬೇಗ ನೀವು ಈ ಥರ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೇಕಾಗುತ್ತೆ ಹಾಂ ಸ್ವಲ್ಪ ನೋಡಿ ಇದು ಮಾಡಿ